ಈಗ ನಮ್ಮ ದೇಶಲ್ಲಿ ಅಂದರೆ ನಮ್ಮ ದೇಶಲ್ಲಿ ವಿವಿಧ ವಾಹನಗಳು ಅಂದರೆ ಸೈಕಲ್ಲು ಎಕ್ಸೆಲ್ ಗಾಡಿ ಟಿ ವಿ ಎಸ್ಸು ಮತ್ತೆ ಆ ಥರ ಎಲ್ಲ ಬಸ್ಸು ಮತ್ತೆ ಲಾರಿ ಟ್ಯಾಕ್ಟ್ರಿ ಹಾಟೂ ಮತ್ತೆ ಇನ್ನೇನು ಎತ್ತು ಬಂಡಿ ಆ ಥರ ಎಲ್ಲ ಇರುತ್ತೆ ಈಗ ನಾವು ಬೇರೆ ಕಡೆ ಏನಾದರು ಬೇರೆ ಊರಿಗೆ ಆ ಥರ ಎಲ್ಲ ಹೋಗ್ಬೇಕಂದ್ರೆ ರೈಲು ರೈಲಿನ ಸಮಸ್ಯೆ ಏನಪ್ಪ ಅಂತಾನಂದ್ರೆ ಟೈಮ್ ಸರಿಗೆ ರೈಲು ಸಿಗೋಲ್ಲ ಮತ್ತೆ ಅದು ರೈಲು ಹೋಗಿ ಟಿಕೆಟ್ ತೊಗೋ ಬೇಕು ಟಿಕೆಟ್ ತೊಗೋ ಕೊಡೊಂಥ ಎಲ್ಲ ರೈಲು ಲ ಇದು ರೈಲು ಯಾವಾಗ ಹೋಗುತ್ತೆ ಯಾವ ಸಮಯಕ್ಕೆ ಹೋಗುತ್ತೆ ಯಾವಾಗ ಬರುತ್ತೆ ಮತ್ತೆ ಅದನೆಲ್ಲ ಎಸಪ್ರೆಸ್ ಮತ್ತೆ ಅದನ್ನೆಲ್ಲ ಕೇಳ್ತೀವಿ ಅದು ಆದಮೇಲೆ ಬಸ್ ಬಸ್ಸು ಬಸ್ಸಿನ ಸಮಸ್ಯೆ ಅಂದರೆ ನಮ್ಮ ಊರಲ್ಲಿ ಕಾಲೇಜಿಗೆ ಹೋಗೋದು ಆ ಥರಯೆಲ್ಲ ಇರುತ್ತೆಲ್ಲ ಬಸ್ಸಿನ ಸಮಸ್ಯೆ ಭಾಳ ಇರುತ್ತೆ ಯಾಕಪ್ಪ ಅಂತಾನಂದ್ರೆ ಒಂದು ದಿವ್ಸ ಬಸ್ ಪಂಚರ್ ಆಗುತ್ತೆ ಒಂದು ದಿವ್ಸ ಬಸ್ ಕೆಟ್ಟೋಗುತ್ತೆ ಒಂದು ದಿನ ಬಸ್ಸು ಆರುನ್ ಇರೋಲ್ಲ ಕೇಳಿಸೋದಿಲ್ಲ ಬಸ್ ಮಿಸ್ ಆಗಿಬಿಡುತ್ತೆ ಮತ್ತೆ ಇನ್ನೇನಪ್ಪ ಅಂದರೆ ಬಸ್ ಇಳಿಯೋ ಹೋಗುವಾಗ ಕೆಲವೊಂದು ಏನಾದರು ಒಂದು ರೋಗ ಅಂದರೆ ಈಗ ಬಸ್ಸಲ್ಲಿ ಹೋಗುವಾಗ ವಾಮಿಟ್ ಆಗೋದು ಆ ಥರ ಎಲ್ಲ ಲಾಂಗ್ ಡ್ರೈವ್ ಹೋಗುವಾಗ ವಾಮಿಟ್ ಆ ಥರವೇ ಆಗುತ್ತೆ ಇಲ್ಲಿ ಲೋಕಲ್ ಏನಪ್ಪ ಅಂದ್ರೆ ನಂದು ಹೋಗೋದು ಬರೋದು ಡೈಲಿ ಹೋಗ್ತಿರ್ತೀವಲ್ಲ ಅದು ಏನೂ ಅನಿಸೋದಿಲ್ಲ ಮತ್ತೆ ಬಾ ಆಟೋದಲ್ಲಿ ಆಟೋ ಆಗಿ ಆ ಆಟೋನು ಆಗಿರಲಿ ಇಲ್ಲಿ ಏನು ಲೋಕಲ್ ಅಂದರೆ ಹೋಗ್ತೆ ಹೋಗ್ತೇವೆ ಮತ್ತೆ ಬೇರೆ ಬೇರೆ ಅಂದರೆ ಜಾಸ್ತಿ ಹಿಂಗ ವೆಯ್ಟ್ ಜ ಭಾಳ ಜನ ಆಯ್ತಂದ್ರೆ ವೆಯ್ಟ್ ಇದಾಗೋಕ್ಕಾಗೋಲ್ಲ ಕಂಟ್ರೋಲ್ ಮಾಡೋಕ್ಕಾಗೋಲ್ಲ ಮತ್ತೆ ಆ ವಿಮಾನದಲ್ಲಿ ಹೋಗುವಾಗ ನಮಗೆ ಏನಪ್ಪ ಅಂದೆನಂದ್ರೆ ಸಾವುಕಾರ್ರು ಇದ್ದಂಥೊರು ವಿಮಾನದಲ್ಲಿ ಹೋಗ್ತಾರೆ ಆದರೆ ನಾವು ಏನಕ್ಕೆ ಸ್ವಲ್ಪ ಬಡವ್ರು ಅಂದರೆ ಹೋಗೋಕ್ಕೆ ಆಗೋಲ್ಲ ಯಾಕಪ್ಪ ಅಂದರೆ ಅಂದರೆ ವಿಮಾನದಲ್ಲಿ ಹೋಗ್ಬೇಕೆಂದ್ರೆ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಕಟ್ಟೊದು ಸಾವಿರಾರು ಗಟ್ಲೆ ಕಟ್ಟಿ ವಿಮಾನದಲ್ಲಿ ಹೋಗ್ತಾರೆ ಮತ್ತೆ ಆವಾಗಿನ ಕಾಲಕ್ಕೆಲ್ಲ ಈ ಥರ ಬಸ್ ಇರಲಿಲ್ಲ ರೈಲು ಇರಲಿಲ್ಲ ಮತ್ತೆ ಏನಪ್ಪ ವಿಮಾನ ಇರಲಿಲ್ಲ ಆಟೋ ಇರಲಿಲ್ಲ ಬೈಕ್ ಇರಲಿಲ್ಲ ಒಂದು ಸೈಕಲ್ ಮೊದ್ಲು ಮಾಡಿ ಇರಲಿಲ್ಲ ಆವಾಗೆಲ್ಲ ಕುದುರೆ ಮೇಲೆ ಹೋಗೋದು ಕತ್ತೆ ಮೇಲೆ ಹೋಗೋದು ಮತ್ತೆ ಜಟಕಾ ಬಂಡಿ ಮೇಲೆ ಹೋಗೋದು ಆವಾಗೆಲ್ಲ ಬಾ ಏನು ಬೇರೆ ಬೇರೆ ಹಳ್ಳಿಗೆ ಬೇರೆ ಬೆಳ್ಳೆ ಹಳ್ಳಿಗೆ ಬಟ್ಟೆ ಒಗೆಯೋಕ್ಕೆ ಆ ಥರ ಎಲ್ಲ ಬೇರೆ ಬೇರೆ ಹಳ್ಳಿಗೆ ಕುದುರೆ ಮೇಲೆ ಕತ್ತೆ ಮೇಲೆ ಜಟಕಾ ಬಂಡಿ ಮೇಲೆ ಆ ಥರವೆಲ್ಲ ಹೋಗ್ತಿದ್ರು ಇವಾಗ ಕಾರ್ನಲ್ಲಿ ಮತ್ತೆ ಇನ್ನೆನಪ್ಪ ಅಂತಾನಂದ್ರೇ ಗಾಡಿ ಮೇಲೆ ಆಟೋದಲ್ಲಿ ಇವಾಗ ಇಲ್ಲೇ ಲೋಕಲಲ್ಲಿ ಇದು ಆಗ್ತೈತಿ ಲಾಂಗ್ ಡ್ರೈವ್ ಅಂದರೆ ಅದೇ ಬೇರೆ ಬೇರೆ ಈಗ ಹೊಸ್ಪೇಟೆಯಿಂದ ಬಳ್ಳಾರಿಗೆ ಆ ಥರಯೆಲ್ಲ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಯಾಕಪ್ಪ ಅಂತಾನಂದ್ರೆ ಒಂದು ಬಸ್ ಅಲ್ದೆ ಸಾವಿರಾರು ಬಸ್ಗಳು ಇರ್ತವೆ ನಮಗೆ ಈ ಬಸ್ ಬೇಕಾ ಆ ಬಸ್ ಬೇಕಾ ಅನ್ನಾಗಿಲ್ಲ ನಮಗೆ ಯಾವ್ದು ಕನ್ಫಟೇಬಲ್ ಆಗುತ್ತೆ ಆ ಬಸ್ಸಿಗೆ ಹೋಗ್ಬೇಕು ಯಾಕಪ್ಪ ಅಂದರೆ ಲಾಂಗ್ ಡ್ರೈವ್ ಇರುತ್ತೆಲ್ಲ ನಮಗೆ ಈಗ ಹೆಂಗವ್ವ ಏನು ಆಗ್ತದೆ ಅಂದರೆ ಫುಲ್ ಇದು ಕಟ್ಟಾಗೋದು ಫ್ರೀ ಒಂದು ಬಸ್ ಫ್ರೀ ಇದ್ರೆ ಒಂದು ಬಸ್ ಫ್ರೀ ಇರೋಲ್ಲ ಆ ಥರ ಆಗುತ್ತೆ ಮತ್ತೆ ಒಂದೊಂದು ಟೈಮ್ ಫುಲ್ ಆಗಿಬಿಟ್ರೆ ಬಸ್ಸು ಒಂದು ಸೈಡ್ ಆಗೋದು ಪಂಚರ್ ಆಗೋದು ಆ ಥರಯೆಲ್ಲ ಸಮಸ್ಯೆಗಳು ಉಂಟು ಬರ್ತವೆ ಅದು ಆದಮೇಲೆ ಏನಪ್ಪ ಅಂತಾನಂದ್ರೇ ಇದು ಫ್ಲೈಟ್ ಎಲಿಕ್ಯಾಫ್ಟ್ರು ವಿಮಾನ ವಿಮಾನ ಏನಪ್ಪ ಅಂದಾನಂದ್ರೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ ಏನಪ್ಪ ಅಂದರೆ ಊಟದ ವ್ಯವಸ್ಥೆ ವಾಶ್ ರೂಮ್ ವ್ಯವಸ್ಥೆ ಮಲ್ಕೋಳೋದು ತಿನ್ನೋದು ಕೂತ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಇರುತ್ತೆ ಅದರಲ್ಲಿ ಮತ್ತೆ ನಾವು ಫಾಸ್ಟ್ ಬೇಗನೆ ಹೋಗಿ ತಳ್ಬೇಕು ಅಂದನಂದ್ರೆ ಫ್ಲೈಟಲ್ಲಿ ಹೋಗ್ಬೇಕು ಮತ್ತೆ ಅದಾದಮೇಲೆ ಅದ್ರಕ್ಕಿಂತ ಸ್ವಲ್ಪ ಬೇಗ ಸ್ವಲ್ಪ ಸ್ಲೋ ಆಗ್ತೈತಂದ್ರೆ ರೈಲ್ ಹೋಗ್ತದೆ ಅದಾದಮೇಲೆ ಹಿಂಗೆ ಕಾರ್ಗಳು ಬಸ್ ಆ ಥರಯೆಲ್ಲ ಹೋಗ್ತಿರ್ತವೆ ಮತ್ತು ಇನ್ನೇನಪ್ಪ ಅಂತಾನಂದ್ರೆ ನಮ್ಮ ಕು ನಮ್ಮ ಮನೆಯಲ್ಲಿ ನಾವು ಫ್ಲೈಟೂ ಮತ್ತೆ ಅದೇ ಆ ಫ್ಲೈಟಿಗೆ ಹೋಗೋಕಾಗಲಾರ್ದೆ ಬಸ್ಸಿಗೂ ಜಾಸ್ತಿ ಹೋಗೋಂಗಿಲ್ಲ ಯಾಕಪ್ಪ ಅಂದರೆ ಬಸ್ ಅಂದರೆ ವಾಮಿಟ್ ಆಗುತ್ತೆ ಅದಾದಮೇಲೆ ಟ್ರೈನಿಗೆ ಹೋಗ್ತೀವಿ ಟ್ರೈನ್ ಅಂತಾನಂದ್ರೇ ಬೆಳಿಗ್ಗೆ ಎಂಟು ಬೆಳಿಗ್ಗೆ ಇರುತ್ತೆ ಟೈಮಿಂಗ್ ಇರುತ್ತೆ ಟ್ರೈನಿದು ಆದರೆ ಲೊಕೇಶನ್ಗೆ ಹೋದರೆ ಗೊತ್ತಾಗುತ್ತೆ ನಮಗೆ ಯಾವ ಯಾವ ಊರಿಂದು ಯಾವ ಟ್ರೈನು ಅನ್ನೋದೆಲ್ಲ ಗೊತ್ತಾಗುತ್ತೆ ಟ್ರೈನಲ್ಲಿ ಮತ್ತೆ ಇದು ಬೈಕ್ ಬೈಕಿದೆ ಬೈಕ್ನಲ್ಲೂ ಹೋಗ್ತೀವಿ ಆದರೆ ಬಸ್ ಅಂದರೆ ಸ್ವಲ್ಪ ಇದಾಗುತ್ತೆ ಅಜಸ್ಟ್ ಮಾಡ್ಕೊಂಡಾದ್ರೂ ಹೋಗ್ಬೇಕು ಮತ್ತೆ ಬಸ್ ಆದ್ರೂ ಮತ್ತೆ ನಮ್ಮ ಬೇರೆ ಬೇರೆ ದೇಶ ಇದು ಮತ್ತೆ ಅದು ಬೆಂಗಳೂರು ಮೈಸೂರು ಆ ಆ ಕಡೆಯೆಲ್ಲ ಟ್ರೈನು ಎಲ್ಲ ಇರುತ್ತೆ ಅದು ಟೈಮಿಂಗು ಮತ್ತೆ ಅದರದೆಲ್ಲ ಇದಿರುತ್ತಲ್ಲ ಹೊಸ ಟ್ರೈನ್ ಬಿಡೋದು ಮತ್ತೆ ಹೊಸ ಹೊಸ ಟ್ರೈನ್ ಬಿಡ್ತಿರ್ತೀರಿ ಆದರೆ ನಮಗೆ ಗೊತ್ತಾಗಂಗಿಲ್ಲ ಇದು ಯಾವ ಟೈನಿದು ಹೆಂಗೆ ಇರಬೇಕು ಮತ್ತೆ ಕರೆಂಟ್ ಟ್ರೈನೆಲ್ಲ ಬಿಟ್ಟಿರ್ತಾರೆ ಇದು ಏನು ಹಿಂಗೆ ಬಂದು ಸುಮ್ನೆ ನಿಂತ್ಕೊಂಡು ಬಿಟೈತಿ ನಮಗೆ ಏನು ಗೊತ್ತು ನಾವಂತು ನಮಗಂತೂ ಸ್ವಲ್ಪ ಗೊತಾಗ್ತೈತೆ ಇದು ಮಾಡ್ಕೋಳ್ತೀವಿ ಬೇರೆ ಅಜ್ಜಿಯರಾಗಲಿ ತಾತರಾಗಲಿ ಯಾರರೆ ಇದು ಏನು ಟ್ರೈನು ನಮಗೆ ಗೊತ್ತಾಗೋದಿಲ್ಲ ಏನಿಲ್ಲ ಎಲ್ಲಿ ಟಿಕೆಟ್ ತೊಗೋಬೇಕು ಎಲ್ಲಿಗೆ ಹೋಗಿ ಕೂಡಬೇಕು ನಮಗೆ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅನ್ನೋದು ಗೊತ್ತಾಗೋಲ್ಲ ಬಸ್ನಾಗ ಬಸ್ಸಿಗೆ ಹೋದ್ರೆ ಅವ್ರು ಕರಿತಾರೆ ಈ ಊರು ಬಂದ ತಕ್ಷಣ ಈ ಊರು ಬಂದು ಬಂದೈತೆ ಅಂತಂದು ಕರಿತಾರೆ ಆವಾಗ ಹೋಗಿ ನಾವೂ ಇಳಿಯೋದು ಏರೋದು ಟಿಕೆಟ್ ತೊಗೊಳ್ಳೋದು ಆ ಥರಯೆಲ್ಲ ವ್ಯವಸ್ಥೆ ಇರುತ್ತೆ